ಕ್ರೀಡಾಪಟುಗಳಿಗೆ ನಮ್ಮ ನಮ್ಮೂರೊಳಗೆ ತರ್ಬೇತಿ ನೀಡಿ ನೀಡಾಕೆ ಎರಡು ಕ್ರೀಡಾಲಯಗಳು ಅದಾವು ಒಂದು ಒಳಾಂಗಣ ಕ್ರೀಡಾಲಯ ಇನ್ನೊಂದು ಹೊರಾಂಗಣ ಕ್ರೀಡಾಲಯ ನಾ ಹೊರಾಂಗಣ ಕ್ರೀಡಾಲಯ ಮತ್ತು ಅಲ್ಲಿ ಯಾ ನಾನು ಒಳಾಂಗಣ ಕ್ರೀಡಾಣ ಕ್ರೀಡಾಂಗಣ ಆಡುದ್ರಿಂದ ನಂಗೆ ಅಲ್ಲಿಯ ಸೌಲಭ್ಯಗಳು ಭಾಳ ಅಷ್ಟು ಯಾವ ಅದಾವ ಅಂತ್ಹೇಳಿ ಗೊತ್ತಾದವು ಅದ್ರೊಳಗೆ ಯಾವ ಸೌಲಭ್ಯಗಳು ಸಿಕ್ತಾವಂತ ಅಂತಂದ್ರೆ ಒಳಾಂಗಣ ಕ್ರೀಡಾಂಗಣದೊಳಗೆ ಎಲ್ಲ ಥರದ್ದು ಒಳಾಂಗಣ ಕ್ರೀಡೆಯೊಳಗೆ ಆಟ ಆಡೂ ಕ್ರೀಡೆಗಳು ಎಲ್ಲ ಸಿಕ್ತಾವು ಯಾವ ಅಂತಂದರೆ ಟೇಬಲ್ ಟೆನಿಸ್ ಚೆಸ್ ಕ್ಯಾರಮ್ ಬೋರ್ಡ್ ಶಟಲ್ ಕಾಕ್ ಇನ್ನು ಬ್ಯಾರೆ ಬ್ಯಾರೆ ಜಗ್ಗಷ್ಟು ಒಳಾಂಗಣ ಕ್ರೀಡಾಂಗಣ ಅದಾವು ಕುಂತು ಆಟಾಡುವಂಥವು ಆ ಆಟಕ್ಕೆ ಎಲ್ಲಾ ಎಲ್ಲಾ ಎಲ್ಲಾ ಸೌಲಭ್ಯವು ಸಿಕ್ತಾವು ಮತ್ತು ನಾ ಈ ಸೌಲಭ್ಯ ಎಲ್ಲ ಪಡ್ಕೊಂಡು ಈ ಸಲ ಟೇಬಲ್ ಟೆನಿಸ್ ಒಳಗೆ ರಾಷ್ಟ್ರಮಟ್ಟದ ಒಳಗೆ ಭಾಗವಹ್ಸಿದ್ದೀವಿ ಮತ್ತು ನಾ ಅದ್ರೊಳಗೆ ಯಾ ಕ್ರೀಡೆಯೊಳಗೆ ಮತ್ತು ರಾಜ್ಯ ಮತ್ತು ರಾಷ್ಟ್ರದೊಳಗೆ ಯಾರ್ಯಾರು ಭಾಗವಹ್ಸಿರ್ತಾರಲ್ಲ ಅವ್ರಿಗೆ ಎಲ್ಲವು ಮತ್ತು ಧನ ಸಹಾಯ ಮಾಡ್ತಾರೆ ಮುನ್ನೂರ ಎಪ್ಪತ್ತು ರೂಪಾಯಿ ಕರ್ನಾಟಕ ಸರ್ಕಾರ್ದವ್ರು ಅವೆಲ್ಲ ಸೌಲಭ್ಯ ಮಾಡ್ತಾರೆ ಇದರಿಂದ ಭಾಳಷ್ಟು ಉಪ್ಯೋಗ ಆಗ್ತವ ಸೌಲಭ್ಯಗಳು ಕೊಡೋದರಿಂದ ನಮಗೆ ಭಾಳಷ್ಟು ಅನುಕೂಲ ಆಗ್ತವು ಮತ್ತು ಮತ್ತು ಕ್ರೀಡೆ ಆಡೋದರಿಂದ ನಾವು ಬಹಳಷ್ಟು ನಮ್ದು ದೇಹ ಫಿಟ್ಟಾಗಿರುತ್ತೆ ನಾವು ಅವಾಗವಾಗ ಬರೇ ಜ್ವರ ಬಂದು ಬೀಳೋದು ಬರೇ ಸುಸ್ತಾಗೋದು ನೆಗಡಿ ಕೆಮ್ಮು ಯಾವು ಹೊರಾಂಗಣಕ್ಕೆ ಕ್ರೀಡಾ ಕ್ರೀಡೆ ಆಡೋದರಿಂದ ಕ್ರೀಡಾಂಗಣ ನಮ್ಮದು ಒಳಾಂಗಣ ಕ್ರೀಡಾಂಗಣದೊಳ್ಗ ಯಾವ ಸೌಲಭ್ಯ ಅದಾವಂದ್ರೆ ಮತ್ತು ಒಂದು ಕ್ರೀಡಾಂಗಣ ಒಳಗೆ ಎಲ್ಲಾ ತರಹದ್ದು ಕ್ರೀಡೆ ಆಡ್ಬೋದು ನಾವು ನಮ್ದು ಕ್ರೀಡಾಂಗಣ ಎಷ್ಟು ದೊಡ್ದೈತಿ ಅಂತಂದರೆ ಅದು ಒಂದು ಕಿಲೋಮೀಟ್ರ್ ಆಗುವಷ್ಟು ಉದ್ದೈತಿ ಅಷ್ಟು ದೊಡ್ಡ ಕ್ರೀಡಾಂಗಣ ಒಳಗೆ ನಮ್ಗೆ ಎಲ್ಲಾ ಸೌಲಭ್ಯವೂ ಸಿಕ್ತಾವು ಮತ್ತು ಅಲ್ಲೇ ನಮ್ದು ಎಲ್ಲಾ ನಾವು ಶುಚಿತ್ವನ್ನು ಮಾಡ್ಕೊಳ್ಳೊ ಅಂಥ ವ್ಯವಸ್ಥೆಯನ್ನು ಕಲ್ಪ್ ಕಲ್ಪ್ಸಿರ್ತಾರೆ ಕ್ರೀಡಾಂಗಣ ಒಳಗೆ ಕ್ರೀಡಾಂಗಣ ಅಂತಂದ್ರೆ ಅಲ್ಲೇ ಭಾಳಷ್ಟ್ ಸೌಲಭ್ಯ ಇರ್ತಾವು ಯಾವುಪ್ಪ ಅಂತಂತಂದರೆ ಶಟಲ್ ಕ್ವಾಕ್ ಆಡಕಿರ್ಬೋದು ಕ್ಯಾರಮ್ ಇಡ್ಬೋದು ಮತ್ತು ಟೇಬಲ್ ಟೆನ್ನಿಸ್ ಆಡಕ್ಕೆ ಇರ್ಬೋದು ಹಿಂಗೆ ಕ್ರೀಡಾಂಗಣ ಒಳಗೆನೆ ಭಾಳ ಇದಾವ ಮತ್ತು ಹೊರಾಂಗಣ ಕ್ರೀಡಾಂಗಣವು ಐತಿ ನಮ್ಮ ಊರೊಳಗೆ ಅಲ್ಲಿ ಯಾವ ಸೌಲಭ್ಯ ಸಿಕ್ತಾವ ಅಂತಂದರೆ ರನ್ನಿಂಗ್ ಮಾಡಕ್ಕೆ ಐದು ಕಿಲೋಮೀಟ್ರದ ಟರ್ಫ್ ರನ್ನಿಂಗಿಂದ ರೌಂಡ್ ಇರುತ್ತೆ ಮತ್ತು ಗುಂಡೆಸೆತ ಆಡ್ಬೋದು ಚಕ್ರ ಎಸೆತ ರನ್ನಿಂಗ್ ಕೋಕೋ ಕಬಡ್ಡಿ ಕಬಡ್ಡಿ ಕ್ರಿಕೇಟ್ ಪುಟ್ಬಾಲ್ ವಾಲಿಬಾಲ್ ತ್ರೋಬಾಲ್ ಬಾಸ್ಕಿಟ್ಬಾಲ್ ಮತ್ತು ಹ್ಯಾಂಡ್ಬಾಲ್ ಸ್ಕೇಟಿಂಗ್ ಹಿಂಗೆ ಒಳ ಹೊರಾಂಗಣ ಕ್ರೀಡಾಂಗಣ ಒಳಗೂ ಜಗ್ಗಷ್ಟು ಜಗ್ಗಷ್ಟು ಸೌಲಭ್ಯ ಅದವು ಮತ್ತಲ್ಲೇ ಭಾಳ ಮಂದಿ ಭಾಳ ಮಂದಿ ಅದು ಎಷ್ಟು ಹತ್ತು ಸಾವಿರ ಜನ ಆಡುವಂತಹ ಸಾಮರ್ಥ್ಯ ಐತಿ ಆ ಹೊರಾಂಗಣ ಕ್ರೀಡಾಂಗಣ ಒಳ್ಗೆ ಅಷ್ಟೆಲ್ಲ ಇದ್ದರೂ ಭಾಳಷ್ಟ್ ಇದಾಗತ್ತೆ ಹೊಳಾಂಗಣ ಕ್ರೀಡಾಂಗಣ ಒಳ ಒಳಗೆ ಭಾಳ ಎಷ್ಟಗ ಎಷ್ಟಕ್ಕೊಂದು ಖರ್ಚು ಮಾಡಿ ನಮ್ಗೆ ಎಷ್ಟುಕ್ಕೊಂದು ವ್ಯವಸ್ಥೆ ಮಾಡ್ಯಾರ ಅಂತಂದ್ರೆ ಅಷ್ಟು ಭಾಳಷ್ಟು ನಮ್ಮ ಬಜೆಟ್ ಒಳಗೆ ಒಂದು ಪರ್ಸೆಂಟ್ ಹಣ ಬರೇ ಕ್ರೀಡಾಂಗಣಕ್ಕೆ ಇದು ಮಾಡ್ಯಾರ ಮತ್ತು ಕ್ರೀಡಾಂಗಣ ಸಂಬಂಧ ಕೆಲೋ ಇಂಡ್ಯಾ ಅವೆಲ್ಲ ಪ್ರೊಜೆಕ್ಟ್ಸ್ ತಂದು ಅವೆಲ್ಲ ಕ್ರೀಡಾ ಸೌಲಭ್ಯ ಇನ್ನಷ್ಟು ಹೆಚ್ಚಿಗಿ ಮಾಡ್ಯಾರ ಮತ್ತು ಕ್ರೀಡಾಪಟುಗಳಿಗೂ ಸೌಲಭ್ಯ ಇರ್ತಾವ ಅಲ್ಲೇ ರಾತ್ರಿ ಮಲ್ಕೊಳಾಕ ಅಲ್ಲೇ ಕ್ರೀಡಾಂಗಣ ಒಳಗೆ ಬೇರೆ ಬೇರೆ ರೂಮ್ಗಳು ಸೌಲಭ್ಯ ಮಾಡಿ ಇಷ್ಟು ಭಾಳ ಹಿಂಗೆ ಮಾಡಿ ಮಾಡಿ ಮಾಡಿ ಮಾಡಿ ಭಾಳಷ್ಟು ಜನ ಹಿಂಗೆ ಇವೆಲ್ಲ ಸೌಲಭ್ಯ ಪಡ್ಕೊಂಡು ಭಾರತ ದೇಶ ಈ ಸಲ ಇದ್ರೊಳಗೆ ಒಲಂಪಿಕ್ ಗೇಮ್ಸ್ ಒಳಗೆ ಗೋಡ್ ಮೆಡಲ್ಸ್ ಮತ್ತು ಮೊನ್ನೆ ಚೈನಾ ಒಳಗೆ ನಡ್ದಂಥ ಒಪೆಕ್ಸ್ ಸ್ಪೋರ್ಟ್ಸ್ ಒಳಗೂ ಭಾಳಷ್ಟು ಜನ ಭಾಗವಹ್ಸಿ ಎಲ್ಲಾ ಇದು ಮಾಡ್ಯಾರ ಹಿಂಗೆ ಮತ್ತು ಕ್ರೀಡಾಂಗಣ ಬೆಳೆದರಿಂದ ಏನಾಗತ್ತೆ ಅಂತಂದ್ರ ಬ್ಯಾರೆ ಬ್ಯಾರೆ ದೇಶ್ದವರು ನಮ್ಮನ್ನ ಗುರ್ತಿಸ್ತಾರೆ ಈಗ ಭಾರತದ ರಾಷ್ಟ್ರ ಕ್ರೀಡೆ ಹಾಕಿ ಈಗ ಹಾಕಿ ಅಂತಂದ್ರೆ ಎಲ್ಲಾ ಬ್ಯಾ ಜಗತ್ತೊಳಗಿರು ಬೇರೆ ದೇಶ್ದೋರು ಎಲ್ಲಾರೂ ಹಾಕಿ ಅಂತಂದ್ರೆ ಇಂಡ್ಯಾಗ ನೋಡ್ತಾರೆ ಹಂಗೆ ಕ್ರಿಕೇಟ್ ಅಂದ್ರು ಇಂಡ್ಯಾಗ ನೋಡ್ತಾರೆ ಹಿಂಗೆ ಭಾಳಷ್ಟು ಭಾಳಷ್ಟು ಹಿಂಗೆ ಇರೋ ಸೌಲಭ್ಯ ಕೊಟ್ಟು ಇದು ಮಾಡುರ್ದ್ರಿಂದ ಇದಾಗ್ಯಾವು ಮತ್ತು ಭಾರತದೊಳಗ ಸೌಲಭ್ಯವೂ ಭಾಳ ಹುಡ್ಗುರಿಗೆ ಭಾಳಷ್ಟು ಸಿಕ್ಕಾವು ಅವ ಯಾವ ಅಂತಂದ್ರೆ ಹಿಂಗ ತಿಂಗ್ಳ ತಿಂಗ್ಳ ಹಣ ಕೊಡೋದು ಇರ್ಬೋದು ಪ ಕ್ರೀಡಾಪಟುಗಳಿಗೆ ಮತ್ತು ಅವ್ರ್ಗೆ ಆರು ಮೂರು ಆರು ತಿಂಗ್ಳಿಗೆ ಒಮ್ಮೊಮ್ಮೆ ಅವ್ರಿಗೆ ಆರಾಮದಾಯಕ ರಜೆಗಳನ್ನು ಒದಗಿಸಿರ್ಬೋದ್ ಮತ್ತವ್ರಿಗೆ ಹೋಗಾಕ ಬರಾಕ ಮತ್ತು ಅದಿರಾಕ ಅಲ್ಲೆಲ್ಲಾ ಖರ್ಚು ವೇ ಮತ್ತು ಅದು ಟ್ರಾನ್ಸ್ಪೋರ್ಟ್ ಖರ್ಚ್ ಮತ್ತಲ್ಲಿ ಇರಾಕ ಹೋಗಾಕ ಬರಾಕೆ ಎಲ್ಲ ಖರ್ಚ್ನೂ ಸರ್ಕಾರ್ದವರು ವ್ಯವಸ್ಥೆ ಮಾಡ್ತಾರೆ ಮತ್ತು ಕ್ರೀಡಾಂಗಣದೊಳಗೆ ಎಷ್ಟು ಇದು ಮಾಡ್ತಾರೆ ಅಂತಂದ್ರೆ ಅವ್ರೆಲ್ಲ ಸೌಲಭ್ಯ ಎಲ್ಲ ಪಡ್ಕೊಂಡು ಪಡ್ಕೊಂಡು ಎಷ್ಟೆಲ್ಲ ಇದಾಗ ಕ್ರೀಡಾಂಗಣ ನಾವು ಇದು ಮಾಡೋದರಿಂದ ಕ್ರೀಡಾಂಗಣ ನಾವು ಬೆಳ್ಸುದರಿಂದ ನಾವು ಮುಂದುಲೆ ಮುಂದಿನ ಭವಿಷ್ಯದ ಮಕ್ಕಳಿಗೆ ನಾವು ಅವರಿಗೆಲ್ಲ ಕೊಡುಗೆ ಕೊಟ್ಟಂಗಾಗತ್ತೆ ಅವರು ಇದನ್ನು ಬೆಳ್ಸ್ಕೊಂಡು ಬೆಳ್ಸ್ಕೊಂಡು ಹೋಗಿ ಹಂಗೆ ಇದನ್ನು ದೊಡ್ಡದು ಮಾಡಿ ಭಾರತ ದೇಶ ಅಂದರೆ ಸ್ಪೋರ್ಟ್ಸ್ ಹಂಗೆ ಎಲ್ಲ ಕ್ರೀಡೆಯ ಹಿಂಗೆಲ್ಲ ಇದು ಮಾಡಿ ಮಾಡಿನ ಅವ್ರು ಇದು ಮಾಡಿರ್ತಾರೆ ಮತ್ತು ಕ್ರೀಡಾಂಗಣ ಹೊರಾಂಗಣ ಕ್ರೀಡಾಂಗಣ ಒಳಗೆ ಇನ್ನು ಭಾಳ ಸ್ಪೋರ್ಟ್ಸ್ ಅವ ಆಡ್ಬೋದು ಯೋಗಾಸನ ಮಾಡ್ಬೋದು ಮತ್ತು ಹಾಕಿ ಆಡ್ಬೋದು ಕ್ರಿಕೆಟ್ ಆಡ್ಬೋದು ಎಲ್ಲಾ ಭಾಳಷ್ಟ್ ಜನ ಸೇರಿದ್ರೂ ಹೊರಾಂಗಣ ಕ್ರೀಡಾಂಗಣ ನಮ್ದು ಅಷ್ಟು ಏನು ಖುಷಿಲಾರ್ದಂಥ ಸಂದರ್ಭ ಭೂಕಂಪ ಆದರೂ ನಮ್ಮದು ಹೊರಾಂಗಣ ಕ್ರೀಡಾಂಗಣ ಏನು ಆಗಿಲ್ಲ ಅಷ್ಟು ಅಂತ ಹಂಗೆ ನಮ್ಮದು ಕ್ರೀಡಾಂಗಣ ವ್ಯವಸ್ಥೆ ಮಾಡ್ಯಾರ ಅಷ್ಟು ಮತ್ತು ಕ್ರೀಡಾಂಗಣ ಸ್ವಚ್ಛ ಮಾಡಕ್ಕೆ ಅಂತ್ಹೇಳಿ ಒಂದು ಹತ್ತು ಜನ ಜನಕ ಇಟ್ರೆ ಅದ್ಗ್ ಅವೆಲ್ಲ ದಿನಕ್ಕೆ ದಿನ ಕಸ ಒಡ್ಗುದಿರ್ಬೋದು ಗ್ರೌಂಡ್ ಒಳಗೆ ಕಸ ಬೀಳಾರ್ದಂಗ ನೋಡೋದು ಮತ್ತಲ್ಲಿ ಗ್ಲಾಸ್ ಹಾಕಿ ಗ್ಲಾಸ್ ಬಿದ್ದಿದ್ದೀವಂದ್ರೆ ಅವ ಕ್ರೀಡಾಪಟುಗಳಿಗೆ ಚುಚ್ಚುಲಾರ್ದಂಗ ಅವೆಲ್ಲಾ ತೆಗೆದು ಸ್ವಚ್ಛ ಮಾಡೋದಿರ್ಬೋದು ಹಿಂಗೆ ಮಾಡಿ ಮಾಡಿ ಮಾಡಿ ಮಾಡಿ ಅವಷ್ಟು ಜಗ್ ಜನ ಇದು ಮಾಡಿರ್ತಾರೆ ಇದು ಇಷ್ಟೆಲ್ಲಾ ಸರ್ಕಾರ ವ್ಯವಸ್ಥೆ ಮಾಡೈತಿ ನಮ್ಗೆ ಮತ್ತು ಕ್ರೀಡಾಂಗಣ ಭಾಳ ನಮ್ಮ ಕ್ರೀಡಾಂಗಣ ಒಳಗೆ ಮತ್ತು ಅವೆಲ್ಲ ಇದು ಮಾಡಕ್ಕೆ ಕ್ರೀಡಾಪಟುಗಳಿಗೆ ಇನ್ನಷ್ಟು ಇದು ಮಾಡಕ್ಕೆ ಅವ್ರಿಗೆ ಭಾಳಷ್ಟು ಜನ ಅವ್ರಿಗೆ ಭಾಳಷ್ಟು ಇದು ಮಾಡಕ್ಕೆ ಕ್ರೀಡಾಪಟುಗಳಿಗೆ ಅವರಿಗೆ ಪ್ರೋತ್ಸಾಹ ಕೊಡಕ್ಕೆ ಅಂತ್ಹೇಳಿ ಅವ್ರಿಗೆ ಒಂದು ಸೊಲ್ಪ ಜನ ಇಟ್ಟಿರ್ ಇಟ್ಟಿರ್ತಾರೆ ಮತ್ತು ಕ್ರೀಡಾಂಗಣ ಒಳಗ ಜಿಮ್ಮುನು ಇರುತ್ತೆ ಮತ್ತು ಎಲ್ಲಾನು ಇರುತ್ತೆ ಅದು ಮತ್ತು ಕ್ರಿ ನಮ್ಮ ಕ್ರೀಡಾಂಗಣ ಒಳಗೆ ನಮ್ಗೆ ತರಬೇತಿ ನೀಡಾಕ ಅವ್ರು ತರ್ಬೇತಿದಾರರು ಇರ್ತಾರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಮಾಡಿ ನಮ್ದು ಕ್ರೀಡಾಂಗಣ ಎಲ್ಲಾ ಚಲೋ ಆಗೈತಿ ಜಿಲ್ಲೆಯೊಳಗೆ ಪ್ರತಿ ಜಿಲ್ಲೆಯೊಳಗು ಕರ್ನಾಟಕದೊಳಗ ಒನ್ನೊಂದು ಕ್ರೀಡ ಒಂದೊಂದು ಒಳಾಂಗಣ ಕ್ರೀಡಾಂಗಣ ಒನ್ನೊಂದು ಹೊರಾಂಗಣ ಕ್ರೀಡಾಂಗಣ ಇರುತ್ತೆ ಇವಿಷ್ಟಲ್ಲ ಮಾಡಿ ಮತ್ತು ಹುಡ್ಗುರೆಲ್ಲಾರು ಅದ್ರೊಳಗ ಹಾಡಿ ಅವೆಲ್ಲ ವ್ಯವಸ್ಥೆ ಪಡ್ಕೊಂಡು ಭಾಳಷ್ಟು ಜನ ಹುಡುಗರು ಫಿಟ್ ಆಗ್ಯಾರ ಮತ್ತು ಎಲ್ಲಾ ಹೊರಾಂಗಣ ಒಳಾಂಗಣ ಕ್ರೀಡಾಂಗಣ ಕ್ರೀಡಾಂಗಣಕ್ಕೂ ಭಾಳಷ್ಟು ಜನ ಸ್ವಚ್ಛ ಸ್ವಚ್ಛತಾ ಕಾರ್ಯ ನಿರ್ವಹಿಸಲು ಆ ಹಲ್ವಾರು ಜನ ಅಲ್ಲಿ ಇದು ಕೆಲಸ ಮಾಡ್ತಿರ್ತಾರೆ ನಮ್ಮ ಕ್ರೀಡಾಂಗಣ ಒಳಗೂ ಭಾಳಷ್ಟು ಜನ ಒಳಾಂಗಣ ಕ್ರೀಡಾಂಗಣ ಒಳಗೆ ಭಾಳಷ್ಟು ಜನ ಸ್ವಚ್ಛ ಮಾಡಿರ್ತಾರೆ ಸ್ವಚ್ಛ ಮಾಡಕ್ಕೆ ಅಂತ್ಹೇಳಿ ಇರ್ತಾರೆ ಅವ್ರ್ಗು ಪಗಾರ್ ಒನ್ ಪ್ರತ್ಯೇಕವಾದ ರೊಕ್ಕ ಕೊಟ್ಟು ಅವ್ರಿಗೆ ಕೆಲ್ಸ ಮಾಡಿಸ್ತಾರೆ ಹಿಂಗೆ ನಮ್ಮ ಹಿಂಗೆ ಭಾಳಷ್ಟು ಎಣಿಸ್ಕೊಂಡು ಹೋದು ಅಂದರೆ ನಮ್ದು ಕ್ರೀಡಾಂಗಣ ಒಳಗೆ ಭಾಳಷ್ಟು ಇದು ಅದಾವು ಹಿಂಗೆ ಇದು ಮಾ ಹಿಂಗೆ ಭಾಳ ಹಿಂಗೆ ಎಣಿಸ್ಕೊಂಡು ಹೋದರೆ ಏ ಲೆಕ್ಕನೇ ಇಲ್ಲ ಎಷ್ಟು ಅದಾವ ಅಂತ್ಹೇಳಿ ಜಗ್ ಅದಾವು ಹಿಂಗೆ ಮಾಡ್ಕೊಂಡು ಹೋದವ್ರು ಹೋದ್ರೆ ಹೋದ್ರೆ ಇಷ್ಟೆಲ್ಲ ಮಾಡಿ ಮಾಡಿ ಭಾಳಷ್ಟು ಇದು ಅದಾವು ನಮ್ದ್ರೊಳಗ ಕ್ರೀಡಾಂಗಣ ವ್ಯವಸ್ಥೆ ಒಳಗೆ ಮತ್ತು ಭಾಳಷ್ಟು ನಮ್ಗೆ ಸೌಲಭ್ಯಗಳು ಒದಗಿಸ್ಯಾರ ಯಾವಪ್ಪ ಅಂತಂದ್ರೆ ನಾವು ಕ್ರೀಡೆ ಆಡ್ತೀವಂದರೆ ನಮಗೆ ನಾವು ಕಲ್ಯಾ ನಾವು ಕಲ್ಯಾತ್ರುವೆ ಶಾಲ್ಯಾಗ ಅವ್ರು ಹೋಗಿ ಅವ್ರು ನಮ್ಮ ಪರವಾಗಿ ಮಾತಾಡ್ತಾರೆ ಇವ್ರ ಹಿಂಗೆ ಶಾಲಿಗೆ ಬರಕಾಂಗಿಲ್ಲ ಇವರು ಕ್ರೀಡೆ ಒಳಗೆ ಭಾಗವಹಿಸುತ್ತಾರೆ ಅಂತ್ಹೇಳಿ ನಮ್ಗಾಗಿ ಪ್ರತ್ಯೇಕವಾಗಿ ವಿಶೇಷವಾಗಿ ನಮಗೆ ರಜೆ ಘೋಷಿಸಿ ನಮಗೆಲ್ಲ ಸ್ಪ ಕ್ರೀಡೆ ಆಡಕ್ಕೆ ನಮಗೆ ಪ್ರೋತ್ಸಾಹಿಸ್ತಾರೆ ಇವೆಲ್ಲ ಇನ್ನು ಭಾಳಷ್ಟು ಜನ ಮತ್ತು ಯಾರ್ಯಾರ ಅವ್ರ್ಗೆ ಆಟ ಆಡಕ್ಕೆ ಮನಸಿಲ್ಲ ಅಂದರು ಅವ್ರ್ದು ಅವರಿಗೆ ಮನ ಒಲಿಸಿ ಅವ್ರ್ಗೆಲ್ಲಾ ಹಿಂಗೆ ಆಟದ ಮಹತ್ವ ಎಲ್ಲ ತಿಳಿಸಿ ಅವ್ರ್ಗೆಲ್ಲಾ ಕ್ರೀಡೆ ಆಡಾಕ ಮತ್ತು ಅವ್ರ್ಗೆ ಸೌಲಭ್ಯ ಕೊಟ್ಟು ಎಲ್ಲ ಇದು ಮಾಡ್ತಾರೆ ಇಷ್ಟು ಇಷ್ಟು ತಕೊಂಡ್ ಎಲ್ಲಾ ವ್ಯವಸ್ಥೆ ಮಾಡಿದ್ದರು ಅಂದರು ಸಲ್ಪ ಜನ ಇನ್ನು ಕ್ರೀಡೆ ಒಳಗೆ ಭಾಗವಹಿಸಿಲ್ಲ ಇವೆಲ್ಲಾ ಈಗ ವ್ಯವಸ್ಥೆ ಎಲ್ಲ ನೋಡಿ ಈಗ ಹುಡುಗರು ಬರಹತ್ತಾರ ಅಂತಂತ ಹೇಳ್ಬೋದು ಭಾಳಷ್ಟು ಜನ ಈಗಾದರು ಹುಡುಗರು ಬರಾಹತ್ತಿಲ್ಲ ಅಂದರು ಸರ್ಕಾರ್ದವರು ಅವ್ರಿಗೆ ಮತ್ತು ಸಹಾಯ ಧನ ಕೊಟ್ಟು ಮತ್ತು ಕ್ರೀಡಾಂಗಣ ಒಳಗೆ ಏನೋ ಸ್ವಲ್ಪ ವ್ಯವಸ್ಥೆ ಮಾಡಿ ಅವ್ರ್ಗೆಲ್ಲ ಇದು ಮಾಡಿಸಿ ಈಗೀಗ ಹುಡುಗರು ಸ್ವಲ್ಪ ಜನ ಬರಹತ್ತಾರ ಅಂತಂತ ಹೇಳ್ಬೋದು ಭಾಳಷ್ಟು ಜನ ಈಗಾದರು ದೊಡ್ಡ ಕ್ರೀಡಾಂಗಣ ಇದ್ದರೂ ಬರಾಕ ಮನ್ಯಾಗ ಹೊರಗೆ ಬರಾಕ ಇದು ಮಾಡ್ಕೊಂತಾರ ಅಂದರು ಸರ್ಕಾರ್ದವ್ರು ಈಗಾದರು ಹುಡ್ಗುರ್ಗೆ ವ್ಯವಸ್ಥೆ ಮಾಡಿ ಇದು ಮಾಡಹತ್ತಾರ ಹಿಂಗೆ ಮಾಡಕತ್ತಿಂದ್ರನ ಹುಡ್ಗುರು ಹಿಂಗೆ ಸೌಲಭ್ಯ ಹೆಚ್ಚಾದಾಗ್ಲಿಂದನ ಹುಡುಗರು ಭಾಳಷ್ಟು ಜನ ಈಗ ಬರಹತ್ತಾರ ಹುಡ್ಗುರು ಹಿಂಗೆ ಆಗಿ ಆಗಿ ಆಗಿನ ಹುಡ್ಗುರು ಸೌಲಭ್ಯ ಪಡ್ಕೊಂಡು ಪಡ್ಕೊಂಡು ಈಗ ಭಾಳಷ್ಟು ಕ್ರೀಡಾಪಟುಗಳು ತಯಾರು ಆಗ್ಯಾರ ಈಗ ಅವ್ರು ಕ್ರೀಡಾಪಟುಗಳನ ಮುಂದ ಹೋಗಿ ಇದು ಮಾಡ್ತರಂತಂತ ಹೇಳ್ಬೋದು ಹಿಂಗಾಗಿನ ಈಗ ಕ್ರೀಡಾಪಟುಗಳು ವ್ಯವಸ್ಥೆಯೊಳಗ ಭಾಳಷ್ಟ್ ಜನ ಇದಾಗ್ಯರ ಅಂತಂತಂತ ಹೇಳ್ಬೋದು ಭಾಳಷ್ಟ್ ಜನ ಈಗ ಇಷ್ಟು ಹಾಕೊಂಡ್ ವ್ಯವಸ್ಥೆನ ಬಳಸ್ಕೊಂಡು ಇದು ಮಾಡ್ಯಾರ ಅಂತಂತ ಅಂತ ಹೇಳ್ಬೋದು